ಹಲ್ ಹಲೋ ಹೌದು ಹೇಳಿ ಯಾರು ಮಾತಾಡ್ತಿರೋದು ಓಕೆ ಹೌದು ಮೇಡಂ ನಾನು ರಾಗಿರೊಟ್ಟಿ ಮಾಡ್ತೀನಿ ಇನ್ನೂ ಬೇರೆ ಬೇರೆ ಫುಡ್ ಐಟಮ್ಸ್ ಕೂಡ ನಾನು ಮಾಡ್ತೀನಿ ನಿಮ್ಗೆ ಯಾವ ಐಟಮ್ ಬಗ್ಗೆ ಹೇಳಬೇಕಾಗಿತ್ತು ಓಕೆ ಹ್ಞೂ ಹ್ಞೂ ಹೌದಾ ಮೇಡಂ ಸರಿ ಸರಿ ಮೇಡಂ ನಾವು ಮಾಡ್ತೀವಿ ರಾಗಿರೊಟ್ಟಿನ ಅಂದರೆ ಎಷ್ಟು ಎಷ್ಟು ಪ್ರಮಾಣ ಅಂದರೆ ಎಷ್ಟು ಬೇಕಾಗಿತ್ತು ನಿಮಗೆ ಎಷ್ಟು ರೊಟ್ಟಿ ಹೌದಾ ಓಕೆ ಓಕೆ ಊಂ ಸರಿ ಮೇಡಂ ಸರಿ ಸರಿ ಇಲ್ಲಿ ನೋಡಿ ಇದು ಚೆನ್ನಾಗಿ ರೊಟ್ಟಿ ಬರಬೇಕಂತಂದ್ರೆ ರಾಗಿರೊಟ್ಟಿ ಚೆನ್ನಾಗಿ ಬರಬೇಕು ಹದವಾಗಿ ಚೆನ್ನಾಗಿ ಮಾಡಬೇಕು ಹದ ಮಾಡಬೇಕಂತಂದ್ರೆ ಫಸ್ಟ್ ಅದಕ್ಕೆ ನೀವು ಏನು ಮಾಡಬೇಕು ಒಳ್ಳೆಯ ಗುಣಮಟ್ಟದ್ದು ರಾಗಿ ಹಿಟ್ಟನ್ನು ತೊಗೋಬೇಕು ಇಲ್ಲಪ್ಪಾ ಕಲಬೆರ್ಕೆ ಎಲ್ಲ ಜಾಸ್ತಿಯಾಗಿರುತ್ತಲ್ಲ ಅಂಗಡೀಲಿ ತೊ ಕೊಂಡುಕೊಂಡ್ರೆ ಅದಕ್ಕೆ ಅದನ್ನ ಸ್ವಲ್ಪ ತಡೆಗಟ್ಲಿಕ್ಕೆ ನೀವು ಏನು ಮಾಡ್ಬೋದು ಮನೆಯಲ್ಲೇ ರಾಗಿನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆನೆಯಿಟ್ಟು ಮತ್ತು ಅದೆಲ್ಲ ಹೊಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆಲ್ಲ ಒಣಗಿ ಹಾಕಿ ಅದೊಂಥರ ಪೌಡ್ರು ಕೂಡ ಮಾಡಿಕೊಂಡು ತೊಗೊಂಡು ಬರ್ಬೋದು ಓಕೆನಾ ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ಕೊಳ್ಳಿ ಹಿಟ್ಟು ತಗೊಂಡ್ಬಂದ್ರೆ ಸಾಕು ನನಗೆ ಚೆನ್ನಾಗಿರೋ ಹಿಟ್ಟು ತಗೊಂಡ್ಬಂದ್ರೆ ಅದಕ್ಕೆ ಹಾಂ ಅದಕ್ಕೆ ಅಲ್ಲ ಮೇಡಂ ನಿಮಗೇ ನೀವು ಹೇಗೆ ಅಂತೀರಾ ಹಾಗೆ ನೀವೇ ಕೊಟ್ರು ತೊಂದರೆ ಇಲ್ಲ ನಮಗೇ ತೊಗೋಳಿಕ್ಕೆ ಹೇಳಿದ್ರೂ ತೊಂದರೆ ಇಲ್ಲ ಕೆಲ್ವೊಬ್ರೆಲ್ಲ ನಮ್ಮ ಮನೆಯಿಂದನೇ ಆಗಬೇಕು ಅಂತ ಹೇಳ್ತಿರ್ತಾರಲ್ಲ ಅದಕ್ಕೆ ಹೇಳ್ತಿರೋದು ಅದೇ ಏನಿಲ್ಲ ಮೇಡಂ ಅದಕ್ಕ್ ಏನು ಮಾಡಬೇಕಂತದ್ರೆ ವನ್ ಈಸ್ ಟು ಟೂ ಪ್ರಮಾಣದಲ್ಲಿ ನಾವು ಏನು ಮಾಡಬೇಕು ನೀರು ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡಿ ಕುದ್ಯಕ್ಕೆ ಇಡಬೇಕು ಫಸ್ಟ್ ನೀರು ಹಾಕಬೇಕು ಎರಡು ಗ್ಲಾಸ್ ನೀರು ಹಾಕಿದರೆ ನೀವು ಅದಕ್ಕೆ ಒಂದು ಗ್ಲಾಸ್ ನಾವು ಹಿಟ್ಟನ್ನು ಹಾಕ್ಬೇಕು ಕುದಿಯೋ ವೇಳೆಗೆ ಹಾಕಬೇಕು ಉಪ್ಪು ಹಾಕ್ಬೇಕು ಫಸ್ಟು ನೀರಿಗೆ ಫಸ್ಟ್ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಆದ ಮೇಲೆ ಕುದಿ ಬರುತ್ತಲ್ವಾ ಚೆನ್ನಾಗಿ ಕುದಿಸಿರಬೇಕು ಆ ಟೈಮಲ್ಲಿ ನಾವು ಏನು ಮಾಡಬೇಕು ಹಿಟ್ಟನ್ನ ಹಾಕಬೇಕು ಒಂದು ಗ್ಲಾಸ್ ಹಿಟ್ಟನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮುದ್ದೆ ಮಾಡ್ಕೊತೀವಲ್ಲ ಮುದ್ದೆ ಥರ ಮಾಡಿಕೊಂಡು ಅದನ್ನು ಹದ ಬರೋವರೆಗೆ ಮುದ್ದೆ ಮಾಡಿ ಮಾಡಿ ಎಷ್ಟು ನಿಮ್ಷ ಕಾಲ ಕುದಿಸ್ಬೇಕಾ ಅದು ಗೊತ್ತಾಗುತ್ತೆ ಮೇಡಂ ಕುದಿತ್ತಿರುತ್ತಲ್ವಾ ಕುದಿಯೋ ನೀರಿಗೆ ಹಿಟ್ಟನ್ನು ಹಾಕಬೇಕು ಹಾಕಿ ಗಂಟು ಆಗ್ಲಾರ್ದ ಥರ ಆಗದೇ ಇರೋ ಥರ ನಾವು ಅದನ್ನ ನೋಡ್ಕೋಬೇಕು ತಿರುಗಿಸ್ತಾ ತಿರುಗಿಸ್ತಾ ಮುದ್ದೆ ಮಾಡೋದು ಗೊತ್ತಿದೆ ಅಲ್ವಾ ಆ ಥರ ಆ ಥರ ಮುದ್ದೆ ಮಾಡೋ ಥರ ಮುದ್ದೆ ಮಾಡ್ಕೊಂಡು ಮಾಡದ್ರೆ ಏನಾಗುತ್ತೆ ರೊಟ್ಟಿ ಸ್ವಲ್ಪ ಮಿದುವಾಗಿ ಬರ್ತವೆ ಹಾಗೇ ನೀವು ಕಲಸ್ಕೊಂಡು ನೀರಲ್ಲಿ ಕಲಸ್ಕೊಂಡು ಮಾಡಿದ್ ಅಂತ ಅಂದ್ರೆ ಅಷ್ಟೊಂದು ಸ್ಮೂತ್ ಆಗಿ ಬರೋದಿಲ್ಲ ಅಂತ ಹೌದು ಮೇಡಂ ಈ ಥರ ಮಾಡಿ ಮುದ್ದೆ ಮಾಡಿ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಸರಿ ನೀವು ಹೇಗೆ ಮಾ ಹೇಗೆ ಹೇಳ್ತೀರಿ ಹಾಗೇ ಮೇಡಂ ಮನೆಗೆ ಬಾ ಅಂತಂದರೆ ನಿಮ್ಮ ಐಟಂಯಿಂದನೆ ಮಾಡ್ತೀವಿ ಇಲ್ಲ ನಮ್ಮ ಕುಕ್ಕ ಇರುತ್ತಲ್ವಾ ಅಡಿಗೆ ಮನೆ ಇದೆ ಅಲ್ವಾ ನಮ್ಮದು ಅದ್ರಲ್ಲಿ ನಾವು ಮಾ ಆಡ್ರು ಕೂಡ ಕೊಡ್ಬೋದು ಮೇಡಂ ಸಾಕಷ್ಟು ಜನ ಹಾಗೂ ಮಾಡ್ತಾರೆ ಹೀಗೂ ಮಾಡ್ತಾರೆ ನಾವು ಒಂದು ರೊಟ್ಟಿಗೆ ಮೇಡಂ ನಾವು ಫೈಯ್ ರುಪೀಸ್ ಅಂತ ತಗೋತೀವಿ ಐದು ರೂಪಾಯಿ ಒಂದು ರೊಟ್ಟಿಗೆ ಐದು ರೂಪಾಯಿ ಹೌದು ಸರಿ ಸರಿ ಮೇಡಂ ಓಕೆ